ಹೂವ ಹೂವ ಬೇಕಾಗ್ಯಾವಪ್ಪ ನನಗೆ

ಹಂಗೆ ಮಾಡ್ಬೇಡ ಒಂದು ರೀತಿ ನೋಡಿ ಕೊಡಪ್ಪ ಅಲ್ಲ ಅವ್ರು ಒಂದು ರೀತಿ ನೋಡಿ ಕೊಡು ಅದ್ರ ಮೇಲೆ ಹಾಕ್ಬೇಡ ಎಲ್ಲ ಹಾರ ಬೇಕು ಸೂಸ್ಲು ಬೇಕು ಮನೇಗೆ ಕಾರ್ಯಕ್ರಮ ಐತ್ರಪಾ ಜಗ್ಗಿತ ತಗಂಡ್ರೆ ಹೋದ್ರ್ ಹೋಗಪ್ಪ ಒಂದು ಹತ್ತು ರೂಪಾಯಿ ಜಾಸ್ತಿ ಜಗ್ಗಿತ ಅಂತು ಒಂದು ಐದಾರು ಸಾವಿರ ರೂಪಾಯ್ದು ಹೂವ ತಗೊಂತೀವಿ ನೋಡಿ ಹಾಕ್ಯೆಪ್ಪ ಸ್ವಲ್ಪ ಹಂಗ್ ಮಾಡ್ಬೇಡ ಆಯ್ತು ಆಯಿತು ಸ್ವಲ್ಪ ಜಾಸ್ತಿ ತಗೊಂತ ಇದ್ದೀವಲ ಹೌದಾ ಹೌದಾ ಹೂವ ಭೇಷ್ ಇರ್ಲಪ್ಪ ಭೇಷಿದ್ದ ಹೂ ಕಟ್ಟಪ್ಪ ಹಾರ ಭೇಷ್ ಒಳ್ಳೆಯ ಹೂವು ಕಟ್ಟಪ್ಪ ಅವು ಗುಲಾಬಿ ಗಿಲಾಬಿ ಇಟ್ಟು ಭೇಷ್ ಕಟ್ಟಪ್ಪ ಚೊಲೋವು

ಹಾಂ ಆಯ್ತು ಆಯ್ತು ಒಳ್ಳೆಯ ಹೂವು ಕಟ್ಟಿ ಬಿಡಪ್ಪ ಕಟ್ಟಿ ಇನ್ನೂ ಒಂದು ನಾಲ್ಕು ಗಿರಾಕಿ ಬರ್ತಾರೆ ಒಳ್ಳೆಯ ಹೂವು ಕಟ್ಟಿಕೊಡ್ನಪ್ಪ ಅಂತ ನಾನು ಹೆಸ್ರ್ ಹೇಳ್ತ್ನಾ ಹಾಂ ಹಾಂ ಹಾಂ ಅದ್ಕೆ ಹಾಂ ಅದ್ಕೆ ಮತ್ತೆ ಮನ್ನಿಂದ್ ನಾಲ್ವರು ಬರೋರು ಇರ್ತಾರಾ ಅದಕ್ಕೆ ಒಳ್ಳೆಯ ಹಾರ ರೊಟ್ಟು ದಪ್ಪನೆ ಕಟ್ಟಪ್ಪ ಹಾರ ಉಂಡೆ ಉಂಡೆ ಬೇಕು ನೋಡು